ಹಲೋ ಪೂರ್ಣಿಮಾ ಅವರಲ್ವಾ ಆಕಾಶ್ ಅವರ ಅಮ್ಮ ತಾನೇ ನೀವು ಆಕಾಶ್ಗೆ ಹುಷಾರಿಲ್ವಾ ಹೆಲ್ತ್ ಅಪ್ಸೆಟ್ ಆಗಿತ್ತಾ ಏನಾದರೂ ಹೌದಾ ಇವತ್ತು ಬೆಳಿಗ್ಗೆ ಪ್ರೇಯರ್ ಟೈಮಲ್ಲೂ ಅವನು ತುಂಬ ಸುಸ್ತಾಗಿದ್ದ ಆಮೇಲೆ ಅವನಿಗೆ ಸ್ವಲ್ಪ ವಾಮಿಟಿಂಗ್ ಎಲ್ಲ ಶುರು ಆಗಿದೆ ಅವನು ಬೆಳಿಗ್ಗೆ ಟಿಫನ್ ಮಾಡಿಕೊಂಡು ಬಂದಿದ್ದಾ ಇಲ್ಲ ಇವತ್ತು ಇಲ್ಲ ಅವನು ತುಂಬ ಸುಸ್ತಾಗಿದ್ದಾನೆ ಅವನಿಗೆ ಮೆಡಿಸಿನ್ ತಗೊಂಡಿದ್ರಿಂದ ಏನೋ ಗೊತ್ತಿಲ್ಲ ಸ್ವಲ್ಪ ಡಲ್ಲಾಗೂ ಇದ್ದಾನೆ ಅವನು ಒಂದು ಕೆಲಸ ಮಾಡಿ ಬಂದು ನೀವು ಕರ್ಕೊಂಡು ಹೋಗಿಬಿಡಿ ಅವನನ್ನ ಅವನು ಚೆನ್ನಾಗಿ ಸ್ವಲ್ಪ ರೆಸ್ಟ್ ಮಾಡಲಿ ಹಾಂ ನೀವೇ ಬಂದು ಪಿಕಪ್ ಮಾಡಿಕೊಂಡು ಹೋಗಿ ಎಷ್ಟು ಹೊತ್ತು ಆಗತ್ತೆ ನೀವು ಬರೋದು ಹೌದಾ ಸರಿ ಹಾಗಾದ್ರೆ ಒನ್ ಅವರ್ ತನಕ ಅವನ ಕೇರ್ ಮಾಡ್ತೀನಿ ಸ್ವಲ್ಪ ರೆಸ್ಟ್ ಮಾಡಿಸ್ತಿರ್ತೀನಿ ಫಸ್ಟ್ ಏಡ್ ಎಲ್ಲ ನಾವು ಏನು ಮಾಡಬೇಕೋ ಮಾಡಿದ್ದೀವಿ ಅವನು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದಾನಿವಾಗ ನೀವು ಎಷ್ಟು ಬೇಗ ಆಗತ್ತೆ ಅಷ್ಟು ಬೇಗ ಬಂದು ಅವ್ನನ್ನ ಸ್ವಲ್ಪ ಕರ್ಕೊಂಡು ಹೋಗಿ ಇಲ್ಲ ಮಾತಾಡ್ತಾನೆ ಸ್ವಲ್ಪ ಸುಸ್ತಾಗಿದ್ದಾನೆ ಅವನಿಗೆ ಈ ಕ್ಲಾಸಲ್ಲೇಲ್ಲಾ ಕುತ್ಕೊಂಡು ಕಾನ್ಸಂಟ್ರೇಟ್ ಮಾಡಕ್ಕೆಲ್ಲ ಆಗ್ತಾ ಇಲ್ಲ ಅದು ಮೆಡಿಸಿನ್ ತಗೊಂಡಿದ್ರಿಂದ ಸ್ವಲ್ಪ ಸ್ಲೀಪಿ ನಿದ್ದೆ ಬರೋ ಥರ ಇದ್ದು ಹಾಗಾಗಿ ಡಲ್ ಆಗಿದ್ದಾನೆ ಇರ್ಬೋದು ಅವನಿಗೆ ರೆಸ್ಟ್ ಬೇಕು ಅನ್ನಿಸುತ್ತೆ ಅದಕ್ಕೆ ಸ್ವಲ್ಪ ಅವನು ಪೂರ್ತಿ ರೀಕವರ್ ಆಗಲಿ ಅವನು ಕರೆಕ್ಟಾಗಿ ರಿಕವರ್ ಆಗಿ ಅವನು ಫಿಟ್ ಆಗಿದ್ದಾನೆ ಅನ್ನೋವರೆಗೂ ಒಂದು ಸ್ವಲ್ಪ ಒಂದು ಒನ್ ಟು ಡೇಸ್ ರೆಸ್ಟ್ ಮಾಡಿ ಆಮೇಲೆ ಅವನನ್ನು ಸ್ಕೂಲ್ಗೆ ಕಳಿಸಿ ಓಕೆ ಎಷ್ಟು ಬೇಗ ಆಗುತ್ತ ಅಷ್ಟು ಬೇಗ ಬನ್ನಿ ಬಂದು ಕರ್ಕೊಂಡು ಹೋಗಿ ಅಲ್ಲಿವರೆಗೆ ಅವನನ್ನ ನಾನು ಕೇರ್ ಮಾಡ್ತೀನಿ ಓಕೆ ಆಯಿತು ಬನ್ನಿ ಓಕೆ ಮ್ಯಾಮ್ ಥ್ಯಾಂಕ್ ಯು